ಹಲೋ ಸರ್ ನಾನು ಗಗನು ನೀವು ಟೂರಿಸ್ಟ್ ಗೈಡು ಮುನಿಯಪ್ಪ ಅಲ್ವಾ ಹಾಂ ಸರ್ ನೀವು ನಾವು ಬೆಂಗಳೂರಿನಿಂದ ಕೋಲಾರಿಗೆ ಒಂದು ಇಷ್ಟು ಜನ ನಾವು ನಮ್ಮ ಫ್ಯಾಮಿಲಿಯವರು ಸೋಮೇಶ್ವರ ಮತ್ತವು ಕೆಲವೊಂದಿಷ್ಟು ಪ್ಲೇಸಸ್ ನೋಡಕ್ಕೆ ಬರ್ತಿದ್ದೀವಿ ಇಲ್ಲಿ ನಮಗೆ ನಿಮ್ಮ ಹೆಲ್ಪ್ ಬೇಕು ಈವಾಗ ಹೋಟ್ಲಲ್ಲಿ ಉಳ್ಕೊಳೊಕ್ಕೆ ಮತ್ತು ಊಟ ತಿಂಡಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಾವೊಂದು ಥ್ರೀ ಡೇಸ್ ಇರ್ತೀರಿ ನಾವು ಏಟ್ ಮೆಂಬರ್ಸ್ ಇದಿರಿ

ಹ್ಞೂ ಹಾಂ

ಹಾಂ ಓಕೆ ಓಕೆ